ಹಲೋ ನಿರ್ಮಲದು ಅಂಗಡಿ ಏನು ರೀ ಸ್ವೀಟಿನ ಅಂಗಡಿ ನಮ್ಮ ಅಕ್ಕನ ಮಗ ಬರ್ತಡೇ ಐತೆ ರೀ ಒಂದು ಇಷ್ಟು ಸ್ವೀಟ್ ಬೇಕಾಗಿತ್ತು ರೀ ಯಾವ ಧಾರ್ವಾಡ ಧಾರ್ವಾಡ ಪೇಡ ಬೇಕಾಗಿತ್ತು ಭಾಳ ಇದಲ್ಲ ರೀ ಎಲ್ಲರಿಗೂ ಭಾಳ ಇಷ್ಟ ಆಗತ್ತೆ ರೀ ಅದು ಬೇಕಾಗಿತ್ತು ರೀ ಧಾರ್ವಾಡ ಪೇಡ ಕೆ ಜಿಗೆ ಎಷ್ಟು ರೀ ಅದು ಕೆ ಜಿಗೆ ಎಷ್ಟು ರೀ ಹ್ಞೂ ರೀ ಅದಕ್ಕೆ ಕೇ ಜಿಗೆ ಎಷ್ಟು ರೀ ಒಂದು ಕೆಜಿ ಕೇಕಿಗೆ ಎರಡು ಕೆ ಜಿಗೆ ಹ್ಞೂ

ಹ್ಞೂ ರೀ ಹೌದು ರೀ ಮತ್ತು ಯಾವ ಇನ್ನೊಂದು ಸ್ವೀಟಿಗೆ ಜಿಲೇಬಿ ಅಂತಲ್ಲ ಅದಕ್ಕೆ ಎಷ್ಟು ಆಗತ್ತೆ ರೀ ಹೌದು ರೀ ವಸ್ ಸುತ್ತದ ಅದಕ್ಕೆ ಕೇಳಿದೆವು ರೀ ಮತ್ತು ರವೇ ಉಂಡೆ ಅಂದೆಲ್ಲ ಅದಕ್ಕೆ ಎಷ್ಟು ಆಗತ್ತೆ ರೀ ಹ್ಞೂ ಹೌದಾ ರೀ ನಮ್ಗೆ ಭಾಳ ಅಂದ್ರೆ ಎಲ್ಲರೂ ಇಷ್ಟಪಡೊದ್ ಬೀಗರು ಧಾರ್ವಾಡ ಪೇಡ ರೀ ಧಾರ್ವಾಡ ಪೇಡನೇ ಭಾಳ ಹ್ಞೂ ರೀ ಹ್ಞೂ ಅದ್ಕೆ ನಮ್ಮ ಧಾರ್ವಾಡ ಪೇಡನೇ ಭಾಳ ಇಷ್ಟ ರೀ ಧಾರ್ವಾಡ ಪೇಡನೇ ತಗೋಬೇಕಂತ ಬರಹತ್ತಿದ್ದೀವಿ ರೀ ಹ್ಞೂ ಸರಿ ತೋರಿ ಅದು ಅದನ್ನ ಪ್ಯಾಕ್ ಮಾಡಿರಿ ನಮ್ಮ ಹುಡುಗಿ ಒಂದು ಮೂರು ವರ್ಷದ್ದು ಐತೆ ರಿ ಅದಕ್ಕೆ ಎರಡು ಕೆಜಿ ಕೇಕ್ ರೆಡಿ ಮಾಡಿ ಇಡಿರಿ ಚಲೊತ್ನಾಗ ಕೇಕ್ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಡಿರಿ ಕೇಕ್ ರೀ ಮತ್ತು ಧಾರ್ವಾಡ ಪೇಡ ಜಿಲೇಬಿ ಉಂಡೆ ಹ್ಞೂ ಲೇ ಎಲ್ಲ ಪ್ಯಾಕ್ ಮಾಡಿ ಇಡಿರಿ ಬಂದು ನಾಳೆ ಪೇ ಪೇಮೆಂಟ್ ಇದು ಎಲ್ಲ ಕೊಡ್ತೇವೆ ರೀ ರೊಕ್ಕ ಹ್ಞೂ ನಾಳೆ ಬಂದು ಎಲ್ಲ ತೊಗೊಂಡ್ ಹೋಗ್ತೇವೆ ತಗೋರಿ ಸರಿ ತೋರಿ ಇಡ್ಲಾ ರೀ